ಒಂದ್ಸಲ ನಾನು ಇದೇ ಫ್ಲಿಪ್ಕಾರ್ಟಲ್ಲೇ ಆರ್ಡರ್ ಮಾಡಿದ್ದೆ ನೀರಿನ ಬಾಟ್ಲು ಒಂದು ಲೀಟರ್ದು ನೀರಿನ ಬಾಟ್ಲ್ ಆರ್ಡರ್ ಮಾಡಿದ್ದೆ ಫಸ್ಟಿಗೆ ಆರ್ಡರ್ ಪ್ಲೇಸ್ ಮಾಡೋ ಮುಂದೆ ಆ ಫ್ಲಿಪ್ಕಾರ್ಟ್ದಾಗ ಅವರೊಂದು ಇಮೇಜ್ ತೋರಿರ್ಸ್ತಾರೆ ಬಾಟ್ಲ್ದು ಬಾಟ್ಲ್ ಇಮೇಜ್ ಭಾಳ ಚಂದ ಇತ್ತು ನೋಡೋದಕ್ಕೆ ಭಾಳ ಚಂದ ಇತ್ತು ಒಂದು ಲೀಟರ್ ಅದು ಅದಕ್ಕೆ ಡ್ಯಾಮೇಜ್ ಅನ್ನೋದು ಕಾಣ್ತಿರ್ಲಿಲ್ಲ ಅದರಲ್ಲಿ ಸೋ ಆರ್ಡರ ಪ್ಲೇಸ್ ಮಾಡಿದ್ವಿ ಅದಕ್ಕೆ ನೂರಾ ಐವತ್ತು ರೂಪಾಯಿ ಆನ್ಲೈನ್ ಪೇಮೆಂಟೂ ಆಯಿತು ಆದ್ರೆ ಆ ಪ್ರಾಡಕ್ಟ್ ಒಂದು ಮೂರು ದಿನ ಬಿಟ್ಟು ಬರತೈತಿ ಅಂತ ಹೇಳಿದ್ರು ಆಮೇಲೆ ಮೂರು ದಿನ ಆದಮೇಲೆ ಬಂತು ಬಂದು ಆದಮೇಲೆ ಪ್ರಾಡಕ್ಟ್ ತೆಗೆದು ನೋಡಿದ್ರೆ ಆ ಪ್ರಾಡಕ್ಟ್ ಡ್ಯಾಮೇಜ್ ಆಗಿತ್ತು ಡ್ಯಾಮೇಜ್ ಆಗಿದ್ದ ಪ್ರಾಡಕ್ಟನ್ನು ಮತ್ತೆ ಹೊಳ್ಳಿ ನಾವು ರಿಪ್ಲೇಸ್ ಮಾಡಿ ಕೊಡಿರಿ ಅಂತ್ಹೇಳಿ ಅದನ್ನು ರಿಟರ್ನ್ ಹಾಕಿದಿವಿ ರಿಟರ್ನ್ ಹಾಕಿದಾಗ ಮತ್ತು ಎರಡು ದಿನ ಬಿಟ್ಟು ಬಂದು ಆ ರಿಟರ್ನ್ ಪ್ರಾಡಕ್ಟ್ ತೊಗೊಂಡು ಹೋಗಿ ಮತ್ತೆ ಹೊಳ್ಳಿ ಅಂಥದೆ ಒಂದು ಪ್ರಾಡಕ್ಟನ್ನು ರಿಪ್ಲೇಸ್ ಮಾಡಿದ್ರು ನಮಗೆ ಮತ್ತು ಅದು ಎರಡು ದಿನ ಬಿಟ್ಟು ಬಂತು ಮತ್ತೆ ಅದು ಕೂಡಾ ಡ್ಯಾಮೇಜ್ ಆಗಿತ್ತು ಎರಡನೇದ್ದು ಅದೂ ಕೂಡ ಅದು ಬಾಟ್ಲ ಮೇಲೆ ಕ್ಯಾಪು ಡ್ಯಾಮೇಜ್ ಆಗಿತ್ತು ಕೆಳಗಡೆ ಬಾಟ್ಲ ಅದೂ ಡ್ಯಾಮೇಜ್ ಆಗಿತ್ತು ಅದನ್ನು ಮತ್ತೆ ಹೊಳ್ಳಿ ಕಳಿಸಿದ್ವಿ ಅದಕ್ಕೆ ರಿವ್ಯೂ ಬರೆದ್ವಿ ಇದು ಪ್ರಾಡಕ್ಟ್ ಸರಿ ಇಲ್ಲ ನೀವು ಕಳ್ಸದ್ದು ಇದು ಪ್ರಾಡಕ್ಟ್ ಹಳೆ ಪ್ರಾಡಕ್ಟ್ ಯೂಸ್ ಆಗಿದ್ದ ಪ್ರಾಡಕ್ಟ್ ಅಂತ್ಹೇಳಿ ಅವರಿಗೆ ರಿವ್ಯೂ ಕಳ್ಸಿದ್ವಿ ನಮಗೆ ಈ ಪ್ರಾಡಕ್ಟ್ ಬೇಡ ಸೋ ನಮಗೆ ಅಮೌಂಟ್ ರಿಫಂಡ್ ಮಾಡಿರಿ ಅಂತ್ಹೇಳಿ ನಾವು ಹಾಕಿದ್ವಿ ಅದಿಕ್ಕೆ ಅವರು ಅದು ಕೂಡ ರೆಸ್ಪಾನ್ಸ್ ಮಾಡಿದರು ಸರಿಯಾಗಿ ನಮಗೆ ನಾವು ಅಮೌಂಟನ್ನು ನಮ್ಮ ಅಕೌಂಟಿಗೆ ಎರಡು ದಿನದಾಗ ರಿಫಂಡ್ ಮಾಡಿ ಆ ಪ್ರಾಡಕ್ಟನ್ನು ತಾವು ಹೊಳ್ಳಿ ಅವರ ಕಡೆನೇ ತೊಗೊಂಡ್ರು ಸೋ ಇದು ಒಂದು ಫ್ಲಿಪ್ಕಾರ್ಟ್ದವರು ಏನಂತಂದ್ರೆ ಕಸ್ಟಮರಿಗೆ ತಪ್ಪು ಆಗಿದ್ದನ್ನೂ ಒಪ್ಗೊಂಡು ಮತ್ತೆ ಹೊಳ್ಳಿ ಅದನ್ನು ಸರಿ ಪಡಿಸೋ ಅಂಥ ಕೆಲಸ ಆ ಫ್ಲಿಪ್ಕಾರ್ಟ್ದವರು ಮಾಡ್ತಾರೆ